ಭಾರತದಾಗ ಎಲ್ಲರಿಗೂ ಚಹಾ ಸಲ್ಪ ಹೆಚ್ಚೇ ಇಷ್ಟ ಎಲ್ಲರು ಎಲ್ಲ ಕಡೆ ಮಸ್ತ್ ಸ್ಟಾಲ್ಗಳವ ಟೀ ಸ್ಟಾಲ್ಸ್ ಟೀದಾಗರೆ ಈಗೀಗರ ವೆರೈಟಿ ಆಫ್ ಚಾಯ ಸಿಗ್ಲತ್ತವ ಬೆಲ್ಲದ ಚಾಯ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಹೊರಗೆಲ್ಲ ಸಿಗ್ಲತ್ತವ ಹೊರಗೆ ಹೀಗೆ ನಮ್ಮ ಕಾಲೇಜ್ ಬಲ್ ಒಂದು ಹೋಟಲ್ ಅದ ಮಸ್ತ್ ಅದುರ್ದಗರ ಇಷ್ಟು ಭಾರಿ ಲೈನ್ ಹತ್ತುದು ಚಾಯಿ ಸಲಕ ಅಷ್ಟು ನಮ್ಮ ಭಾರತದಾಗ ಚಾ ಚಾ ಇಷ್ಟ ಲೈನ್ ಹಚ್ಚಿ ಚಾಯಿ ತೊಗೊತಾರೆ ಮಂದಿ ಹಾಗೆ ಭಾರತದಾಗೆ ಫಸ್ಟ್ ಆಫ್ ಆಲ್ ಚಾಯ್ ಹೆಂಗೆ ಬಂತು ಅಂತ ಅಂದೋರು ಬ್ರಿಟಿಷರು ಬಂದಿದ್ರು ಅವ್ರು ಚಾಯ್ ಕಪ್ ಹೆಚ್ಚಾ್ಗಿ ಸಲಕ್ಕ ಏನು ಮಾಡುರಂತಂದ್ರೆ ರೈಲ್ವೆ ಸ್ಟೇಷನ್ದಾಗೆಲ್ಲ ಫ್ರೀಯಾಗಿ ಚಾಯ್ ಕೊಡ್ತಿರು ಅದುಲಿಂದ ನಮ್ಮ ದೇಶದಾಗ ಮಂದಿ ಚಾಯ್ ರಾಟಿ ಬಿತ್ತು ಚಾಯ್ ಹೇಗದ ಅಡಿಕ್ಷನ್ ಅದ ಅದು ಒಂದ್ಸತಿ ಬಿತ್ತಲ್ಲ ಆಯ್ತು ಅದು ಕುಡಿಬೇಕು ಅನ್ನಿಸ್ತದ ನಂಗೆ ಫಸ್ಟ್ ರಾಟಿ ಇದ್ದಿಲ್ಲ ಹಾಗೆ ಥೋಡೆ ದಿನ ಆಗೋಣ ರಾಟಿ ಬಿತ್ತು ಒಂದು ಥೊಡೆ ಥೊಡೆ ಕುಡ್ಕೋತ ಹೋದ್ರೆ ಆಯ್ತು ಒಂದು ಸತಿ ಅದು ಲತ್ ಬಿತ್ತಂತಂದ್ರೆ ಆಯ್ತು ಮಂದಿಗೆ ಇರ್ಲಾಕಾಗಲ್ಲ ಬಿಟ್ಟು ಹಂಗೆ ಅಷ್ಟು ಭಾರತದಾಗ ಮಂದಿ ಅದರ್ಲಿಂದ ಹೀಗೆ ರಾಟಿ ಬಿದ್ದದ ಅದು ಬ್ರಿಟಿಷರು ಬಂದು ಅದು ಫ್ರೀ ಕೊಡ್ಸುದ್ರು ಆಯ್ತು ಈಗ ಎಲ್ಲರು ಅದುರ ಈಗೀಗರ ವ್ಯೆರೈಟೀಸ್ ಆಫ್ ಚಾಯ್ ಸಿಗ್ಲತ್ತವ ನಾವ್ ಚಹಾ ಅಂಬಲು ಚಾಯ್ ಅಂತೀವಿ ಸೋ ವೆರೈಟಿ ಆಫ್ ಚಾಯ್ ಸಿಗ್ಲತ್ತಾವ ಅದರಾಗ ಡಿಫ್ರೆಂಟ್ ಡಿಫ್ರೆಂಟ್ ಬೆಲ್ಲದ ಬೆಲ್ಲದ್ ಚಾಯಿ ಹಿಂಗೆ ತೋಲು ಮಂದಿ ಘಾಯ್ ಥೊಡೆ ಹೆಲ್ತಿಗೆ ಪ್ರಿಫ್ ಹೆ ಚಂದ ಇದು ಮಾಡೋರು ಬೆಲ್ಲದ್ದು ಕುಡಿಲತ್ತಾರೆ ಸಕ್ರಿದು ಕುಡಿಲತ್ತಿಲ್ಲ ಖರೆ ನನಗೆ ಸಕ್ರೆದೇ ಇಷ್ಟ ಬೆಲ್ಲದ್ದು ಹಾಗೆಲ್ಲ ಇಷ್ಟ ಆಗೋಲ್ಲ ನಾ ನನ್ನ ನನ್ನನು ಚಾಯ್ ಬೇಕಾಗಿತ್ತಂತಂದರು ಹಿಂಗೆಲ್ಲ ಚಂದ ಇಲಾಯ್ಚಿ ಎಲ್ಲ ಸಕ್ರೆ ಹಾಲು ಹಾಲು ಚಂದ ಗಟ್ಟಿ ಹಾಲು ಹಾಕಿ ಸಕ್ರೆ ಚಾಪತ್ತಿ ಮತ್ತು ಲವಂಗ ಇಲೈಚಿ ಥೊಡೆ ಮಸಾಲದ್ದು ಹಾಕಿ ಮಾಡ್ತಾರೆ ಚಂದ ಟೇಸ್ಟಿ ನಾನು ನನಗೊಬ್ಬಾಕಿಗೆ ಮಾಡ್ಕೋತ ಹಾಗೆ ಬೇರೆವ್ರ ಫ್ಯಾಮಿಲಿ ಯಾರರ ಹಿಂಗೆ ಯಾರ ಗೆಸ್ಟ್ ಬಂದುರು ಅಂತಂದ್ರೆ ಜಲ್ದಿ ಗಡ್ಬಡ್ನ ಹೆಂಗಾರ ಸಕ್ರೆ ಚಾಪತ್ತಿ ಹಾಕಿ ಹೆಂಗಾರ ಮಾಡಿ ಕುದ್ಸಿ ಬಟ್ ಚಾಯಿ ಹೆಚ್ಚು ಛಂದ ಕುದ್ಸುದ್ರೆ ಚಂದ ಚಂದ ಟೇಸ್ಟ್ ಬರ್ತದೆ ಅದರ್ಲಿಂದು ಮತ್ತೆ ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಟೀ ಇದ್ದಾಗ ಯಾವ ಈಗೀಗ ಲೆಮನ್ ಟೀ ಹಾಗೆಲ್ಲ ಬ್ಲ್ಯಾಕ್ ಟೀ ಹೆಚ್ಚಾನ ಹೆಚ್ಚು ಯಾರು ಹಿಂಗೆ ಹೆಲ್ತಿಗೆ ಪ್ರಿಫರ್ ಮಾಡ್ತಾರೆ ಅವರು ಹಿಂಗೆ ಬ್ಲ್ಯಾಕ್ ಟೀ ಹಿಂಗೆ ಗ್ರೀನ್ ಟೀ ಹಾಗೆಲ್ಲ ಕುಡಿಲತ್ತರ ಬಟ್ ಚಾಯ್ ಅಂತಂದರ ನಾರ್ಮಲ್ ಚಾಯೇ ನನಗಿಷ್ಟ ಆಯ್ತದೆ ಇವೆಲ್ಲ ಇಷ್ಟ ಆಗಲ್ಲ ಮಂದೀಗೀಗ ಕಾಫೀ ಅದು ಪ್ರಿಫರ್ ಮಾಡ್ತಾರೆ ಬಟ್ ನನಗೆ ಚಾಯ್ನೇ ಇಷ್ಟ ಆಯ್ತದೆ ಹಾಗೇ ಥೊಡೆ ಭಾರತದಾಗ ಇದು ಬ್ರಿಟಿಷರು ಬಂದಿದ್ದ ಸಲಕ್ಕ ಥೊಡೆ ಚಾಯಿದು ಥೊಡೆ ಹುಚ್ಚದ ಮಂದಿಗೆ ಯಾವಾಗ ಈಗ ಎಕ್ಸಾಮ್ನಾಗ ಥೊಡೇ ಎ ನಿದ್ದೆ ಹೊಂಟವು ಅಂತಂದರು ಎಚ್ಚರ್ಕೆ ಇರ್ಲ ಸಲಕ್ಕ ಭಿ ಚಾಯ್ ಕುಡಿತೆನೆ ನಾ ಪೂ್ರಾ ದಿನ ಅದು ಚಾಯದಿಂದ ಥೊಡೆ ಹೆಲ್ತ್ ಚ್ ನನ್ನನುಗನಸ್ತದ ನಿದ್ದೆ ಹೋಗ್ತದ ಚಂದ ಇರ್ತದೆ ಅಂತ ಕೊನೆಲಿ ಅದುರ್ದು ಹೆಲ್ತ್ ಮೇಲೆ ಏನು ಬೀಳ್ತದೆ ಖರೆ ಗೊತ್ತಿಲ್ಲ ಖರೆ ನಿದ್ಯಾರ ಹೋಗ್ತದ ಚಾಯ್ ಅದು ಕುಡಿತ ಮತ್ತೆ ನಾನು ಹೀಗೆ ಡಿಕಾಷನ್ನು ಅದು ಇದು ಮಾಡ್ಕೊಂಡು ಕುಡಿತಾ ಹೀಗೆ ಹೆಚ್ಚು ಚಾಯ್ ಆಗ್ಬರಲ್ಲ ಹೊಯ್ತಂತಂದರು ಮತ್ತೆ ನಮ್ಮ ಮನೆ ಚಾ ಹೆಂಗೆ ಮಾಡ್ತಾರಂದ್ರು ನಮ್ಮ ಮಮ್ಮಿ ಮಾಡ್ತಾಳೆ ಮಸ್ತ್ ಎಲ್ಲ ಹಾಕಿ ಮಸಾಲೆ ಅದು ಎಲ್ಲ ಹಾಕಿ ಮಾಡ್ತಾಳೆ ನಂಗೆ ಆಕಿನ ಆಕೆ ಮಾಡಿದ ಚಾ ಇಷ್ಟ ಆಯಿತು ಚಾಯ್ ಹಿಂಗೆ ಹಾಕ್ತಾರಂದ್ರೆ ಫಸ್ಟ್ ಆಫ್ ಆಲ್ ಗ್ಯಾಸ್ ಮೇಲೆ ಗ್ಯಾಸ್ ಹಚ್ತರ ಆಮೇಲಿಂದ ಹಾಲು ಹಾಲು ಹಾಕಿ ಥೊಡೆ ಸಕ್ರೆ ಚಾಪತ್ತಿ ಮತ್ತೆ ಥೊಡೇ ಮಸಾಲೆ ಅದು ಚಾಯ್ ಥೊಡೆ ಮಸಾಲೆ ಇರ್ತವೆ ಅವೆಲ್ಲ ಹಾಕಿ ಒಂದು ಅರ್ಧ ಘಣ್ ಒಂದ್ ಫೈ ಟೆನ್ ಮಿನಿಟ್ಸ್ ಕುದಸ್ತಾರೆ ಚಂದ ಕುದಿಬೇಕದು ಚಂದ ಕುದ್ದರೇ ನಮಗೆ ಚಾಯ್ ಟೇಸ್ಟ್ ಛಂದ ಹತ್ತುದು ನಮಗೆ ಸೊ ಚಾಯ್ ಚಾಯ್ ಟೆಸ್ಟಿ ಆಗ್ಬೇಕಂದ್ರೆ ಕುದಿಬೇಕು ಕುದ್ಯಲ್ಹೋದ್ರೆ ಛಂದ ಹತ್ತಾಲ್ಲ ಹಾಗೆ ನಮ್ಮ ಮನೆಗೆ ಬೇಗ ಬೇಗನೆ ಚಾಯ್ ಕುಡಿತಾರೆ ಮುಂಜಾನೆ ಸಂಜಿಗೆ ಹೀಗೆ ಹೀಗೆ ಇಲ್ಲೆ ನಮ್ಮ ಮನೆಗೇ ಅಷ್ಟು ಬೇಗ ಬೇಗನೆ ಕುಡಿತಾರಂದ್ರೆ ಭಾರತದಾಗೆ ಹೆಂಗಿದ್ದರ್ಬೇಕು ಎಲ್ಲರು ಇದ್ದುವರ ಫುಲ್ಲ ಚಾಯ್ ಚಾಯ್ ಅಂತ ಇರ್ತಾರೆ ಮಂದಿ ಎಲ್ಲಂದ್ರಲ್ಲಿ ಹಿಂಗೆ ಕಾಫ್ ಚಾಯ್ ಶಾಪ್ಗಳರ ಇಷ್ಟು ಹೆಚ್ಚವ ಪೂರಾ ಭಾರತದಾಗ ಹೆಚ್ಚಾಗ್ಯಾವ ಮತ್ತೆ ಮಂದಿ ಎಲ್ಲಾ ಚಾಯ್ ಹೆಚ್ಚು ಕುಡಿತಾರ ಹಾಗೇ ಚಾಯ್ ಇದ್ದಾಗ ಅವರು ಹೆಚ್ಚನ ಹೆಚ್ಚು ಮಂದಿ ಈಗ ಚಾಯ್ ತೋಲು ಇಷ್ಟ ಮಾಡ್ಲತ್ತರ ಹಿಂಗೆ ಚಾಯ್ ಇಷ್ಟ ಜಾಸ್ತಿನೇ ಮಾಡ್ಲತ್ತರ ಭಾರತದಾಗೆ ಅವ್ರು ಬ್ರಿಟಿಷರು ಬಂದು ಹಿಡಿದು ಈಗಂತಲ್ಲ ನಮ್ದು ಅಜ್ಜ ತಾತ ಅವ್ರ ಹಿಡ್ದುನೆ ನಮ್ಮ ಮನ್ಯಾಗ ಚಾಯ್ ಇದೆ ಈಗಂತಲ್ಲ ಫಸ್ಟ್ ಹಿಡ್ದನೇ ಚಾಯ್ ಹೆಚ್ಚು ಯೂಸ್ ಮಾಡ್ತೇವೆ ಚಾಯ್ ಒಂದಿನ ಇಷ್ಟು ಚಾಯ್ ಹುಚ್ಚಾಗಿದೇನ ಚಾಯ್ ಹತ್ತು ಕಪ್ ಚಾಯ್ ಕುಡ್ದಿದೆ ಹಂಗೋಡ್ ಪಾಗಲ್ ಇದ್ದೆ ನಾನು ಅರ ಚಾಯ್ ಸಲಕ್ಕ ಹಾಗೆ ನಮ್ಮ ಮನ್ಯಾಗ ಹಾಗೆ ನಮ್ಮ ಪಪ್ಪಾರ ಬೇಗ ಬೇಗನೆ ಚಾಯ್ ಕುಡಿತಾ ಇರ್ತಾರೆ ನಮ್ಮ ಮಮ್ಮಿ ಭಿ ಹಾಗೆ ಕುಡಿತಾ ಇರ್ತಾಳೆ ಹಣ ಅರ್ ಹಮೇಶಾ ಚಾಯಿನೇ ಕುಡ್ಕೋತಾ ಇರ್ತಾರೆ ಅವರೆಲ್ಲ ನಮ್ಮ ಮನ್ಯಾಗ ಫ್ಯಾಮಿಲಿ ಎಲ್ಲ ಹಾಗೆ ನಮ್ಮ ಫ್ರೆಂಡ್ಸ್ ಈಗೀಗರ ಹೊರಗೆ ಹೋಗಿನ್ ಭಿ ಅವ್ರು ಭಿ ಹಾಗೆ ಚಾಯ್ ಥೊಡೆ ಅವ್ರಿಗೆ ಭಿ ಹೆಚ್ಚು ಹುಚ್ಚು ಅದ ಯಾವಾಗಂದ್ರು ಅವಾಗ ಯಾವಾಗರ ಹೊರಗೆ ಹೋಗಮ್ ಅಂತಂದ್ರೆ ಚಾಯ್ ಅಂತ ಅಂತಾರೆ ನಮ್ಮ ನಂಬಲ್ ನಮ್ಮ ಕಾಲೇಜ್ ಬಲ್ ಒಂದು ಚಾಯಿ ದುಕಾನ್ ಅದ ಇಷ್ಟು ಮಸ್ತ್ ಚಾಯ್ ಮಾಡ್ತಾರಲ್ಲಿ ಅಲ್ಲಿ ಚಾಯ್ ಕುಡಿತ್ತು ಹಾಗೆ ಹೆಚ್ಚು ಕಾಸ್ಟ್ ಭಿ ಬೀಳಲ್ದು ಅದು ಸರಿ ಬಿಸ್ಕಿಟ್ ಅದು ಹಚ್ಕೊಂಡು ತಿಂದರ್ರ ಮಸ್ತ್ ಹತ್ತುದ ಮತ್ತೆ ಹಾಗೇ ಥೊಡೆ ಕೆನೆದು ಮಲಾಯ್ ಚಾಯಿ ಹಾಗೆಲ್ಲ ಬ ಹೊಂಟವೆ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಚಾಯ್ದು ಪಿಸ್ತಾ ಕೇಸರಿ ಚಾಯ್ ಅಂತ ಅವೆಲ್ಲಾರ ಟ್ರೈ ಮಾಡ್ಬೇಕು ಮಸ್ತ್ ಟೇಸ್ಟ್ ಭಿ ಭಾರಿ ಇರ್ತವೆ ಸ್ವಲ್ಪ ಥೊಡೆ ಹೆಚ್ಚು ಇರ್ತುದ ಇದು ನಾರ್ಮಲ್ ಚಾಯ್ ಸೇ ಭಿ ಖರೆ ಅದ್ರ ಟೇಸ್ಟ್ ಡಿಫ್ರೆಂಟ್ ಇರ್ತುದ ಟೇಸ್ಟಿಯರ ಚಾಯ್ ಮಸ್ತ್ ನಂಗೆ ಚಾಯ್ ತೋಲು ಇಷ್ಟ ಆಯಿತು